ಹೌದು ಹೇಳಿ ಹೌದಾ ಎಷ್ಟು ದಿನ ಆಯಿತು ಹೌದಾ ಜ್ವರ ಜೋರು ಬರ್ತದಾ ಅದು ಬಿಡಿ ಬಿ ಪಿ ಶುಗರ್ ಎಂತಾದರು ಉಂಟಾ ಬಿ ಪಿ ಶುಗರ್ ಎಂತಾದರು ಉಂಟಾ ಅವರಿಗೆ ಎಷ್ಟು ದಿನದಿಂದ ಎಷ್ಟು ವರ್ಷ ಆಯಿತು ಶುಗರ್ ಹೌದಾ ಟ್ಯಾಬ್ಲೆಟ್ ಎಲ್ಲ ಚಾಲು ಉಂಟಾ ಶುಗರದ್ದು ಹೌದಾ ಹಾಂ ಹಾಂ ಅವರು ಸ್ವಲ್ಪ ಸಕ್ಕರೆ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಲಿ ಅದು ಅದರಿಂದ ಆಗೋದು ಶುಗರ್ ಇದ್ದರೆ ಸ್ವಲ್ಪ ತಲೆ ತಿರುಗಿ ಬೀಳ್ತೇವೆ ಹೌದು ಮತ್ತೆ ಮೂರು ಹೊತ್ತು ಹಣ್ಣು ಎಲ್ಲ ತಿನ್ನುದು ಬೇಡ ಒಂದು ಹೊತ್ತು ಅನ್ನ ಎರಡು ಹೊತ್ತು ಚಪಾತಿ ತಿನ್ನಲಿ ಜಾಸ್ತಿ ಸಹ ಬೆಲ್ಲ ತಿನ್ಬೌದು ಸ್ವಲ್ಪ ಬೆಲ್ಲ ತಿನ್ಬೌದು ಜಾಸ್ತಿ ಬೇಡ ಜಾಸ್ತಿ ಬೇಡ ಸ್ವಲ್ಪ ತಿನ್ಬೌದು ಜಾಸ್ತಿ ಬೇಡ ಸಕ್ಕರೆ ಐಟಮ್ ಎಲ್ಲ ಬೇಡ ಮತ್ತೆ ಇವರು ಒದು ಕೋಲ್ಡ್ ಐಟಮ್ ಎಂತ ತಿಂದಿದ್ದರಾ ಜ್ವರ ಬರ್ತದಲ್ಲ ಅದು ಕಮ್ಮಿ ಮಾಡಬೇಕು ಜ್ವರ ಬರ್ತದಲ್ಲ ಈಗೆಲ್ಲ ಜ್ವರದ್ದು ಇದೆಲ್ಲ ನಿಮೋನಿಯಾ ಅದು ಇದು ಎಲ್ಲ ಉಂಟು ಸ್ವಲ್ಪ ಕೋಲ್ಡ್ ಐಟಮ್ ಎಲ್ಲ ಜಾಗ್ರತೆ ಮಾಡ್ಬೇಕು ಊಟ ಮೂರು ಹೊತ್ತು ಊಟ ಬೇಡ ಎರಡು ಹೊತ್ತು ಚಪಾತಿ ತಿನ್ನಲಿ ಬೆಳಿಗ್ಗೆ ಮತ್ತೆ ರಾತ್ರಿ ಚಪಾತಿ ತಿನ್ನಲಿ ಮಧ್ಯಾಹ್ನ ಸಾಕು ಮಧ್ಯಾಹ್ನ ಹೊತ್ತಿಗೆ ಮಾತ್ರ ಸಾಕು ಊಟ ಅದೇ ಅದೇ ಅದೇ ವ್ಯಾಯಾಮ ಮಾಡಬೇಕು ಒಂದೇ ಮತ್ತೆ ಮೆಂತ್ಯೆಯ ನೀರಿಂದು ಮೆಂತ್ಯೆ ನೆನೆಸಿದ ನೀರು ಉಂಟಲ್ಲ ಅದು ಸ ಕುಡಿರಿ ಬೆಳಿಗ್ಗೆದ್ದು ಅದು ಒಳ್ಳೆ ಆಗ್ತದೆ ಜ ಅದು ಜೀವಕ್ಕೆ ಒಳ್ಳೆ ಆಗ್ತದೆ ಜೋರು ಉಂಟಾ ಜೋರಿದ್ದರೆ ಕರ್ಕೊಂಡು ಬನ್ನಿ ಜೋರಿದ್ದರೆ ಕ್ಲಿನಿಕಿಗೆ ಕರ್ಕೊಂಡು ಬನ್ನಿ ಇವತ್ತು ಇಲ್ಲ ನಾನು ಇವತ್ತು ಸ್ವಲ್ಪ ಹೊರಗಿದ್ದೇನೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಇದ್ದೇನೆ ಕ್ಲಿನಿಕಲ್ಲಿ ಉಚ್ಚಿಲದಲ್ಲಿ ಇದ್ದೇನೆ ಉಚ್ಚಿಲದಲ್ಲಿ ಉಚ್ಚಿಲಕ್ಕೆ ಬನ್ನಿ ಉಚ್ಚಿಲದಲ್ಲಿ ಇದ್ದೇನೆ ಒಂಬತ್ತುವರೆಗೆ ಬನ್ನಿ ಓಕೆ ಓ